ಭಾರತದ ಇತಿಹಾಸವನ್ನ ಗಮನಿಸಿದಾಗ ನಾನು ಬಾಲ್ಯದಲ್ಲಿ ಕಲ್ತಿರ್ತಕ್ಕಂಥ ರಾಜರ ಹೆಸರುಗಳಲ್ಲಿ ಅತ್ಯಂತ ಆಸಕ್ತಿದಾಯಕವಾಗಿರ್ತಕ್ಕಂಥ ಮತ್ತು ಅಷ್ಟೇ ನನ್ನ ಒಂದು ವೈಯಕ್ತಿಕ ವಿಷಯದಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ರಾಜರುಗಳು ಅಂತಂದರೆ ಅದು ಶಿವಾಜಿ ಮಹಾರಾಜ ಅವರು ಯಾಕೆ ಅವರು ನಮ್ಮ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದರು ಅವರು ಮೇಲೆ ಅವರನ್ನ ಅವರ ಇತಿಹಾಸವನ್ನ ನಾನ್ಯಾಕೆ ತಿಳಿದ್ಕೊಳ್ಬೇಕು ಅನ್ನೋ ಕಾರಣವನ್ನ ನಾವು ನೋಡೋದಾದರೆ ಬಾಲ್ಯದಲ್ಲಿ ತನ್ನ ತಾಯಿಯಿಂದ ಅಂದರೆ ಅವರ ತಾಯಿ ಜೀಜಾಬಾಯಿ ಅವರಿಂದ ವಿದ್ಯೆಯನ್ನ ಕಲಿತುಕೊಂಡು ತಾನು ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನೋ ಒಂದು ಕನಸನ್ನ ತಾನು ಬಾಲ್ಯದಲ್ಲಿ ಇಲ್ ಇರ್ಬೇಕಾದಾಗಲೇ ಆ ವ್ಯಕ್ತಿ ಕನಸುಗಳನ್ನ ಕಾಣ್ತಾ ಹೋಗ್ತನೆ ಅವರ ತಂದೆಯವರು ಏನು ಬಿಜಾಪುರದ ಸುಲ್ತಾನರ ಆಸ್ಥಾನದೊಳಗ ಕೆಲಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತಂದೆಯ ಅಂದರೆ ಅವರ ತಂದೆಯವರು ಸೈನಿಕರಾಗಿರಬೇಕಾದಾಗ ಅವರ ಜೊತೆ ಶಿವಾಜಿಯವರೂ ಕೂಡ ಹೋದಾಗ ಅಲ್ಲಿ ನಡಿತಕ್ಕಂಥ ವಿಚಾರಗಳು ಬಹಳ ಅವರ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರ್ತವು ಆ ಪರಿಣಾಮವನ್ನ ಬೀರ್ತಕ್ಕಂಥದ್ದು ಮುಂದೆ ಅವರು ಒಂದು ಸಾಮ್ರಾಜ್ಯವನ್ನ ಕಟ್ಟೋದಕ್ಕ ಸಾಧ್ಯ ಆಗೋ ರೀತಿಯಲ್ಲಿ ಅಲ್ಲಿನ ಹಲವಾರು ವಿಷಯಗಳು ಕಂಡು ಬರ್ತಾವೆ ಮುಂದೆ ಶಿವಾಜಿಯವರು ನಮ್ಮ ಇತಿಹಾಸದೊಳಗ ಎಲ್ಲಾ ರಾಜರು ರಾಜ್ಯಭಾರವನ್ನ ಮಾಡಬೇಕಾದರೆ ಮೊದಲು ಪಟ್ಟಾಭಿಷೇಕವನ್ನ ಮಾಡಿಕೊಂಡು ರಾಜ್ಯಬಾರವನ್ನ ಮಾಡ್ತಾರೆ ಆದರೆ ಶಿವಾಜಿ ಮಹಾರಾಜರು ತಾನು ರಾಜ ಇದ್ದು ಪಟ್ಟಾಭಿಷೇಕ ಇಲ್ಲದ ರಾಜನಾಗಿರ್ತಾರ ಹಾಗಾಗಿ ಅವರು ಮರಾಟರ ವಿಚಾರದೊಳಗ ಅಂದರೆ ಶಿವಾಜಿ ಮಹಾರಾಷ್ಟ್ರದವರು ಆಗಿರೋದರಿಂದ ತನ್ನ ತಾಯಿಯ ಸ್ಫೂರ್ತಿದಾಯಕವಾದ ಮಾತುಗಳು ಗುರುಗಳ ಸಲಹೆಗಳು ಎಲ್ಲಾ ಕಾರಣಗಳಿಂದ ಶಿವಾಜಿ ಮಹಾರಾಜರು ತಾವೊಂದು ಸ್ ಬಲಿಷ್ಟವಾದ ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನೋ ಒಂದು ಕಾರಣಕ್ಕೆ ಗೊರಿಲ್ಲ ಯುದ್ಧವನ್ನ ಮಾಡಿ ತನ್ನ ಸುತ್ತಲೂ ಇರ್ತಕ್ಕಂಥ ಸಾಮ್ರಾಜ್ಯವನ್ನ ಗೆಲ್ಬೇಕು ಅಂತ ಹೊರಡ್ತಾರ ಅವರ ವಿಚಾರದಲ್ಲಿ ಒಂದು ಸಣ್ಣ ಕತೆಯನ್ನ ನಾವು ನೆನಪು ಮಾಡ್ಕೊಳೊದಾದರೆ ಕತೆಯಂದರೆ ಅವರ ಸೈನಿಕ ಸೈನಿಕರ ವೇಷದಲ್ಲಿ ಅವರು ಊರನ್ನ ಗೆಲ್ಲಬೇಕು ಸಾಮ್ರಾಜ್ಯವನ್ನ ಗೆಲ್ಲಬೇಕು ಅಂತ ಹೋಗಬೇಕಾದಾಗ ಒಂದು ಸಲ ಒಂದು ಗೂಡುಗಾಡಿನ ಪ್ರದೇಶದಲ್ಲಿ ಒಂದು ಮುದುಕಿಯ ಮನೆಯಲ್ಲಿ ಹೋಗಿರ್ತಾರ ಆ ಹೋಗ್ಬೇಕಾದಾಗ ಹಸಿವಾಗಿರುತ್ತೆ ಶಿವಾಜಿ ಮಹಾರಾಜರಿಗೆ ಹಸಿವಾಗಿರ್ತತಿ ಆ ಮುದುಕಿ ಅವರಿಗೆ ಊಟವನ್ನ ಬಡಿಸ್ತಾರ ತಕ್ಷಣ ಶಿವಾಜಿ ಮಹಾರಾಜರು ಬಿಸಿಯಾದ ಅಡಿಗೆಗೆ ನೇರವಾಗಿ ಅದರ ಮಧ್ಯ ಭಾಗದಲ್ಲೆ ಕೈಯನ್ನ ಹಾಕಿ ಊಟ ಮಾಡೋದಕ್ಕೆ ನೋಡ್ತರ ಕೈ ಬಿಸಿ ಆಗಿರ್ತಕ್ಕಂಥ ಆ ಪದಾರ್ಥ ಅಂದರೆ ಆಹಾರ ಸಾಂಬರು ಆಗಿರ್ಬೋದು ಸುಟ್ಟು ಬಿಡುತ್ತೆ ತಕ್ಷಣ ಕೈಯನ್ನ ಹಿಂದಿಕ್ ತಕೊಳ್ತಾರೆ ತಕ್ಕೊಂಡಾಗ ಸುಟ್ಟಿರುತ್ತಲ್ಲ ನೋವನ್ಸುತ್ತೆ ಆಗ ಆ ಅಜ್ಜಿ ಹೇಳುತ್ತೆ ಏನಪ್ಪ ನೀನು ನೀನು ನಿಮ್ಮ ಶಿವಾಜಿಯವ್ರ ಥರನೇ ಇದೀಯಲ್ಲ ನಿಮ್ಮ ಮ ರಾಜರ ಥರಾ ಹೋರಾಟವನ್ನ ಮಾಡೋ ರೀತಿಯೇ ಮಾಡ್ತಾ ಇದ್ಯಲ್ಲ ಊಟ ಮಾಡೋದನ್ನ ಹಾಗೆ ಮಾಡ್ಬಾರದು ಅಂತ ಅಜ್ಜಿನು ಕೂಡ ಅಥ್ವ ಆ ಮುದುಕಿ ಒಂದು ಸಂದೇಶವನ್ನ ಕೊಡ್ತಾಳೆ ಊಟ ಮಾಡುವಾಗ ಮೊದಲು ಊಟ ಮಾಡಬೇಕಾದಾಗ ಇಡೀಯಾಗಿ ಕಲ್ಸಕ್ಕೆ ಹೋಗ್ಬಾರ್ದು ಅದರ ಸುತ್ತಲು ಇರ್ತಕ್ಕಂಥದನ್ನ ಸೊಲ್ಪ್ ಸೊಲ್ಪ ಸೊಲ್ಪ ಸ್ವಲ್ಪ ಅದನ್ನ ಕಲಿಸ್ತಾ ಬಂದಾಗ ಮಿಕ್ಕಿದ್ದನ್ನ ನಾವು ಆ ಕಡೆ ಈ ಕಡೆ ತಗೊಂಡು ಊಟ ಮಾಡಿದರೆ ಆರುತ್ತೆ ಅದು ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ನಾವು ಊಟವನ್ನ ಸಂಪೂರ್ಣವಾಗಿ ಊಟವನ್ನ ಮಾಡಬೋದು ಹಂಗಾ ನಿಮ್ಮ ಶಿವಾಜಿ ಮಹಾರಾಜರು ಕೂಡ ಮೊದಲು ಸುತ್ತುಮುತ್ತಲು ಇರ್ತಕ್ಕಂಥ ರಾಜ್ಯವನ್ನ ಗೆಲ್ತಾ ಬರಬೇಕು ಆಮೇಲೆ ಎಲ್ಲ ರಾಜ್ಯವನ್ನ ಮಿಡ್ಲ್ಲೀ ಮಧ್ಯ ಬಾಗದಲ್ಲಿ ಇರ್ತಕ್ಕಂಥ ರಾಜ್ಯವನ್ನ ಗೆಲ್ಲೋದಕ್ಕ ಸಾಧ್ಯ ಆಗುತ್ತೆ ಅವರಿಗದು ತಿಳೀತ ಇಲ್ಲ ಆದರೆ ಅಜ್ಜಿ ಅನ್ಕೊಂಡಿರ್ತಕ್ಕಂಥದ್ದು ಸೈನಿಕ ಅಂತ ಆದರೆ ಸೈನಿಕನ ವೇಷದಲ್ಲಿ ಇರ್ತಕ್ಕಂಥದ್ದು ಶಿವಾಜಿ ಮಹಾರಾಜರು ಹಾಗಾಗಿ ಅವರು ಆ ಅಜ್ಜಿಯ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಆ ಮಾತುಗಳನ್ನ ಕೇಳಿಸ್ಕೊಂಡು ಅವ್ರೇನು ಮಾಡ್ತರೆ ಅಜ್ಜಿ ಹೇಳ್ದಂಗೆ ಗೋರಿಲ್ಲ ಯುದ್ಧದ ಮೂಲಕ ಎಲ್ಲಾ ರಾಜರುಗಳನ್ನ ಗೆಲ್ತಾ ಬರ್ತಾರೆ ಗೆಲ್ತಾ ಬಂದು ಅವರು ಈ ರಾಯ್ಗಡ ಆಗಿರ್ಬೋದು ಎಲ್ಲವನ್ನ ಗೆದ್ದು ಕೊನೆಗೆ ಒಂದು ಎಂಟು ರಾಜ್ಯವನ್ನ ಗೆಲ್ತಾ ಬರ್ತಾರೆ ಎಂಟು ರಾಜ್ಯವನ್ನ ಗೆದ್ದು ಪಟ್ಟಾಭಿಷೇಕವನ್ನ ಮಾಡ್ಕೊಳೋದಕ್ಕೆ ನೋಡ್ತಾರೆ ಪಟ್ಟಾಭಿಷೇಕವನ್ನ ಮಾಡ್ಬೇಕಾದ ಸಂದರ್ಭದೊಳಗ ಬಹುಶ ಅವರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ ಏನಂದರೆ ಶಿವಾಜಿ ಮಹಾರಾಜರು ಅಂದರೆ ಅದು ಹಿಂದೂ ಪರ ಇರ್ತಕ್ಕಂಥವ್ರು ಅಂತ ಆದರೆ ಅವರಲ್ಲಿಯು ಕೂಡ ಅವರ ಸಾಮ್ರಾಜ್ಯದಲ್ಲಿ ಅವರ ಒಂದು ರ ಮುಖ್ಯ ಅಧಿಕಾರಿಯಾಗಿ ಅಥವಾ ಮುಖ್ಯ ಮಂತ್ರಿಯಾಗಿ ಅಥ್ವ ಸೈನ್ಯದ ಒಬ್ಬ ದಂಡ ನಾಯಕನಾಗಿ ಒಬ್ಬ ಮುಸಲ್ಮಾನ ವ್ಯಕ್ತಿ ಇರ್ತಾನ ಇವ್ರ ಜೊತೆಗೆ ಎಲ್ಲಾ ಜಾತಿಯ ಧರ್ಮದವರು ಇರ್ತಾರ ಆದರೆ ಮುಸಲ್ಮಾನ ಮಂತ್ರಿ ಶಿವಾಜಿ ಮಹಾರಾಜರಿಗೆ ನಿಷ್ಠೆಯಲ್ಲಿ ಇರ್ತಾನೆ ಅವ್ರ ಜೊತೆಗೆ ಒಬ್ಬ ಬ್ರಾಹ್ಮಣ ವ್ಯಕ್ತಿಯು ಕೂಡ ಮಂತ್ರಿಯಾಗಿರ್ತಾನ ಹಾಗೆ ಇರಬೇಕಾದ ಸಂದರ್ಭದೊಳಗ ಒಂದು ಸಲ ಈ ಮೊಘಲರ ಒಂದು ದಾಳಿ ಆಗ್ಬೇಕಾದ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಅವರನ್ನ ಎದ್ರಿಸಬೇಕಾಗುತ್ತೆ ಶಿವಾಜಿ ಮಹಾರಾಜರ ಅಥ್ವ ಇವರ ರಾಜ್ಯದ ರಹಸ್ಯಗಳನ್ನೆಲ್ಲ ಈ ಬ್ರಾಹ್ಮಣ ಮಂತ್ರಿ ಹೋಗಿ ಮುಟ್ಟಿಸ್ತಾ ಇರ್ತಾನೆ ಇದು ಎಲ್ಲಿವರೆಗು ಆಯಿತು ಅಂದರೆ ಶಿವಾಜಿ ಮಹಾರಾಜರನ್ನ ಕೊಲ್ಲೋ ಹಂತಕ್ಕು ಹೋಗುತ್ತೆ ಆಗ ಇವರು ಏನ್ಮಾಡ್ತರಂದರೆ ಆ ಬ್ರಾಹ್ಮಣ ಮಂತ್ರಿ ಏನು ಮೋಸ ಮಾಡ್ತಾನಲ್ಲ ಅವನ ಶಿರಚ್ಛೇದವನ್ನ ಮಾಡಿರ್ತಾರ ಈ ಒಂದು ಬ್ರಾಹ್ಮಣನ ಕೊಂದಿರ್ತಕ್ಕಂಥದ್ದು ಬ್ರಹ್ಮ ಹತ್ಯೆಯನ್ನ ಮಾಡಿದಾಗೆ ಅನ್ನೋದನ್ನ ಹುಟ್ಟಿಸಿ ಬಿಡ್ತಾರ ಯಾಕಂದರೆ ಈ ಶಿವಾಜಿ ಮಹಾರಾಜರು ಕ್ಷತ್ರೀಯ ವಂಶದವರಾಗಿರಲಿಲ್ಲ ಅವರು ಒಬ್ಬ ಶೂದ್ರನಾಗಿರೋದರಿಂದ ಶೂದ್ರನ ಕೈಯಲ್ಲಿ ಬ್ರಾಹ್ಮಣ ಹತ್ಯೆ ಆಯಿತು ಅಂತ ಅನ್ಕೊಂಡು ಏನು ಆ ಒಂದು ಜಾತಿ ವ್ಯವಸ್ಥೆ ಒಳಗ ಅವರಿಗೆ ಭಾಳ ಸಮಸ್ಯೆ ಆಗುತ್ತೆ ಕೊನೆಗೆ ಮಹಾರಾಜರಿಗೆ ಪಟ್ಟಾಭಿಷೇಕ ಆಗೋದಕ್ಕೆ ಅಲ್ಲಿರ್ತಕ್ಕಂಥ ಯಾರು ಕೂಡ ಬರುದಿಲ್ಲ ಅಂದರೆ ಪುರೋಹಿತ ಸೇವೆಯನ್ನ ಮಾಡ್ತಕ್ಕಂಥವರು ವೈದಿಕರು ಅಥ್ವ ಬ್ರಾಹ್ಮಣರಾಗಿರೋದರಿಂದ ಅವರು ಯಾರು ಬರೋದಿಲ್ಲ ಕೊನೆಗೆ ಗುಜರಾತದಿಂದ ಒಬ್ಬ ಗಂಗಾ ಬಟ್ಟನನ್ನ ಕರೆಸ್ತಾರೆ ಗಂಗಾ ಬಟ್ಟನನ್ನ ಕರೆಸಬೇಕಾದಾಗ ಅವನು ಕೂಡ ಈ ಬ್ರಾಹ್ಮಣನನ್ನ ಕೊಂದಿರ್ತಕ್ಕಂಥ ಶಿವಾಜಿ ಮಹಾರಾಜ ಇನ್ನು ಬ್ರಹ್ಮ ಹತ್ಯೆ ದೋಷ ಇದೆ ಇವನಿಗೆ ಅಂತ ಲೆಕ್ಕದಲ್ಲಿ ಅವರು ಸ್ವಲ್ಪ ಹಿಂದೇಟನ್ನ ಹಾಕ್ತಾರ ಆದರೆ ಕೊಡ್ಬೇಕಾಗಿರ್ತಕ್ಕಂಥ ಪುರೋಹಿತಸಯಿಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಏನು ಒಂದು ಗೌರವ ಧನ ಅಂತ ಕರೀತಿವಿ ಅದನ್ನು ಹೆಚ್ಚಿಗೆ ಕೇಳ್ತಾನೆ ಅವ್ನು ಇಷ್ಟು ಕೊಟ್ಟರೆ ಬರ್ತೀನಿ ಸಾಮಾನ್ಯವಾಗಿ ನಾವು ಒಂದು ಸಾವ್ರ ರೂಪಾಯಿ ಕೊಡಬೇಕು ಆದರ ಅವ್ನು ಅದ್ರದ್ದು ಹತ್ತು ಸಾವಿರ ಪಟ್ಟು ಕೇಳ್ತಾನೆ ಹಾಗಾಗಿ ಅವನು ಬರ್ತಾನೆ ಪೂಜೆಯನ್ನ ಮಾಡ್ತಾನೆ ಪೂಜೆ ಪಟ್ಟಾಭಿಷೇಕದ ತಿಲಕವನ್ನು ಇಡಬೇಕಾದಾಗ ಸಾಮಾನ್ಯವಾಗಿ ಕೈ ಬೆರಳಿಂದ ತಿಲಕವನ್ನಿಟ್ಟರೆ ಗಂಗಾ ಭಟ್ಟ ಅನ್ನೋವನು ಶೂದ್ರ ರಾಜನಾಗಿರ್ತಕ್ಕಂಥ ಮಹಾರಾಜ ಶಿವಾಜಿ ಮಹಾರಾಜರಿಗೆ ತನ್ನ ಎಡಗಾಲಿನ ಹೆಬ್ಬೆರಳಿನಿಂದ ಏನು ಮಾಡ್ತಾನೆ ಅವರಿಗೆ ಕುಂಕುಮವನ್ನು ಇಡ್ತಾನೆ ಬಹಳ ಅದು ದುಃಖಕರವಾಗಿರ್ತಕ್ಕಂಥ ವಿಚಾರ ಹಾಗೇ ಶಿವಾಜಿ ಮಹಾರಾಜರಂದ್ರೆ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ರಾಜ ಮುಂದೆ ಹೋರಾಟವನ್ನು ಮಾಡ್ತಾರೆ ಓಕೆ